ನಮ್ಮ ಚಿಕ್ಬಳ್ಳಾಪುರ ತಾಲೂಕಲ್ಲಿ ಸುತ್ತಮುತ್ತ ಹಳ್ಳೀಲಿ ತುಂಬ ಜಾಸ್ತಿ ಮಟ್ಟದಲ್ಲಿ ದ್ರಾಕ್ಷಿಯನ್ನು ಬೆಳೀತಾರೆ ಇದು ಅದಕೋಸ್ಕರರಾನ ನಾನು ಹೋಗಿ ಭೇಟಿ ಮಾಡ್ತೀನಿ ಏನಕ್ಕೆ ಅಂದರೆ ನನಗೆ ನನ್ಗೆ ಇವಾಗ ನಾನು ಫಿಟ್ನೆಸ್ ಇದ್ದರೂ ಮೇಲೆಲ್ಲ ಇದು ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ದ್ರಾಕ್ಷಿ ಮ ಈ ಥರ ಜ್ಯೂಸು ಈ ಥರ ಕುಡಿಯೋದೆಲ್ಲ ನನಗೆ ತುಂಬ ಇಷ್ಟ ಆದ್ದರಿಂದ ನಾನು ನಾನೇ ಫ್ರೆಷಾಗಿ ಬೆಳೆದಿರೋ ದ್ರಾಕ್ಷಿನ ಹೋಗಿ ಅಲ್ಲೇ ರೈತರ ಹತ್ರನೇ ನಾನು ಕೊಂಡ್ಕೊಂಡ್ಬರ್ತೀನಿ ಇದನ್ನು ಮತ್ತೆ ನಾನು ನಾನಷ್ಟೆ ಅಲ್ಲ ನನ್ನ ಸ್ನೇಹಿತರಿಗೂ ನಾನು ಇದನ್ನು ಕೊಟ್ಟು ಕಳಿಸ್ತೀನಿ ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಾಗೆಲ್ಲ ನಮ್ಮೂರಿಗೆ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಯಾವ ರೀತಿ ದ್ರಾಕ್ಷಿ ಬೆಳೀತಾರೆ ಯಾವ ರೀತಿ ತೋಟ ಇರುತ್ತೆ ಯಾವ ರೀತಿ ಬೇಲಿಗಳನ್ನ ಕಟ್ತಾರೆ ಈ ರೀತಿ ಎಲ್ಲ ನಾನು ತೋರ್ಸ್ಕೊಂಡು ಬರ್ತಿರ್ತೀನಿ ಯಾಕೀಥರ ತೋರಿಸ್ಬೇಕೆಂದ್ರೆ ಎಲ್ಲ ತಿಳ್ಕೊಳ್ಬೇಕು ನಮ್ಗೆ ಇವಾಗ ನಾವು ಮಾತ್ರ ಅಲ್ಲ ಈಗ ನಮಗೆ ಇವಾಗ ನಮ್ಮ ಇವಾಗ ಇವಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ ಬೆಳೆಯೋದ್ರಿಂದ ನಾವು ದ್ರಾಕ್ಷಿ ತೋರಿಸ್ತೀವಿ ಅದೇ ರೀತಿ ಬೇರೆ ಕಡೆ ಇವಾಗ ಮಂಡ್ಯ ಸೈಡೆಲ್ಲ ಹೋದರೆ ಕಬ್ಬಿನ ಹೆಂಗೆ ಬೆಳಿತಾರೆ ಈ ರೀತಿ ಅವರು ತೋರಿಸ್ತಾರೆ ತುಮ್ಕೂರು ಸೈಡವರೆಲ್ಲ ಅಡಿಕೆ ಮರ ತೆಂಗು ಮರ ಯಾವ ರೀತಿ ಇರುತ್ತೆ ಅನ್ನೋದ್ನೆಲ್ಲ ಅವರು ಅವ್ರಿಗೆ ಬೇಕಾದವರಿಗೆ ಸ್ನೇಹಿತ್ರಿಗೆ ಎಲ್ಲ ತೋರಿಸ್ತಾರೆ ಈ ಹಾಗೆ ನಮ್ಮ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಾವು ಹಳ್ಳಿ ಸೈಡೆಲ್ಲ ಜಾಸ್ತಿ ದ್ರಾಕ್ಷಿ ಬೆಳೆಯೋದ್ರಿಂದ ನಮ್ಮ ಸ್ನೇಹಿತರು ಬಂದಾಗೆಲ್ಲ ನಾವು ಹೋಗಿ ಅಲ್ಲಿ ದ್ರಾಕ್ಷಿ ತೋಟಕ್ಕೆ ಹೋಗಿ ದ್ರಾಕ್ಷಿಯನ್ನು ಕಿತ್ಕೊಂಡು ಬರ್ತೀವಿ ಇದೆಲ್ಲ ತುಂಬ ಒಂದು ಮನೋರಂಜನೆ ಮತ್ತು ತುಂಬ ಮನಸ್ಸಿಗೆ ಖುಷಿ ಕೊಡೋದು ಏಕೆಂದ್ರೆ ನಾವು ಫ್ರೆಶಾಗಿರೋದನ್ನ ನಾವು ಹೋಗಿ ಕೊಂಡ್ಕೊಂಡ್ಬಂದು ತಿಂದಾಗ ಅದು ಕೊಡೊ ಮಜಾನೆ ಬೇರೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಈ ಉದ್ದೇಶದಿಂದ ಮಾತ್ರ ನಾನು ಹಳ್ಳಿ ಸೈಡಿಗೆ ತುಂಬ ಪ್ರಯಾಣ ಮಾಡ್ತಿರ್ತೀನಿ ಅದರಲ್ಲೂ ನಾನು ತಿಂಗಳಿಗೆ ಒಂದು ಎರಡು ಬಾರಿ ನಾನು ಹಳ್ಳಿ ಸೈಡ್ ಹೋಗಿ ಅಲ್ಲಿ ಬೆಳೆದಿರೊ ಫ್ರೆಶಾಗಿರೊ ದ್ರಾಕ್ಷಿನ ನಾನು ಕೊಂಡ್ಕೊಂಡು ಬರ್ತಿರ್ತೀನಿ ಅವಾಗವಾಗ